ಗ್ರಾಮೀಣ ಭಾಗದ ಜನರಿಗೆ ಕಾನೂನು ಸೇವೆಗಳು ಸರಿಯಾಗಿ ಸಿಗಲ್ಲ ಕಾನೂನು ಸೇವೆಗಳೆಂದ್ರೆ ವಕೀಲ್ರು ಆಗಿರ್ಬೋದು ಮತ್ತು ಆರಕ್ಷಕ್ರು ಆಗಿರ್ಬೋದು ಜೊತೆಗೆ ಕೋರ್ಟ್ ನ್ಯಾಯಾಲಯ ಕೂಡ ತುಂಬ ದೂರದಲ್ಲಿರುತ್ತೆ ಗ್ರಾಮೀಣ ಭಾಗದ ಜನರಿಗೆ ಇದರಿಂದ ತುಂಬ ಅವ್ರಿಗೆ ಏನಾದ್ರೂ ತೊಂದರೆ ಆದರೆ ಅವರು ಆರಕ್ಷಕರತ್ತಿರ ಹೋಗಬೇಕೆಂದ್ರೆ ಅಥವಾ ಅವ್ರಿಗೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಏನಾದ್ರೂ ಕೆಲಸ ಇದೆ ಅಂತ ಅಂದರೆ ಅಲ್ಲಿ ಸರಿಯಾಗಿ ಸೇವೆಗಳು ಸಿಗೋದಿಲ್ಲ ಗ್ರಾಮೀಣ ಭಾಗದ ಜನರಿಗೆ ಫಸ್ಟ್ ತೊಂದರೆ ಆಗೋದು ಏನಪ್ಪ ಅಂದರೆ ತುಂಬ ದೂರ ಇರುತ್ತೆ ಏನಕ್ಕಾದ್ರೂ ಓಡಾಡ್ಬೇಕಂದ್ರು ಪೋಲಿಸ್ ಸ್ಟೇಷನ್ನು ವಕೀಲರು ನ್ಯಾಯಾಲಯ ಎಲ್ಲ ತುಂಬ ದೂರದಲ್ಲಿರುತ್ತೆ ಜೊತೆಗೆ ಮತ್ತೆ ಅವ್ರು ತುಂಬ ದೂರ ಹೋಗಿ ಓಡಿ ಯಾರು ಓಡಾಡಿ ಮಾಡ್ತಾರೆ ಅದಕ್ಕೆ ಸುಮ್ಮನೆ ಖರ್ಚು ಅಂತ ಕೂಡ ಜನ ಕೆಲವೊಂದು ತೊಂದ್ರೆಗಳನ್ನ ಸಹಿಸ್ಕೋತಿರ್ತಾರೆ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಕೆಲವು ಈ ಆರಕ್ಷಕರತ್ತಿರ ಈಗ ಕೆಲವೊಂದು ಕಡೆ ತುಂಬ ಲಂಚಗಳನ್ನ ಕೇಳ್ತಾರೆ ದುಡ್ಡಿದ್ರೇ ಎಲ್ಲ ಕೆಲಸಗಳ್ನ ಮಾಡ್ಕೊಳ್ಳೋ ಮಾಡಿಕೊಡೋದು ಆದ್ದರಿಂದ ಲಂಚಗಳನ್ನ ಕೇಳೋದರಿಂದ ಎಲ್ಲರ ಎಲ್ಲರತ್ತಿರ ದುಡ್ಡು ಸರಿಯಾಗಿ ಇರೋದಿಲ್ಲ ಅದರಿಂದ ಕೂಡ ತೊಂದರೆ ಆಗುತ್ತೆ ಗ್ರಾಮೀಣ ಭಾಗದ ಜ ಭಾಗದ ಜನರಿಗೆ ಈ ಥರ ಸೇವೆಗಳನ್ನ ಪಡೆದುಕೊಳ್ಳಕೆ ಜೊತೆಗೆ ಅವರಿಗೆ ಜ್ಞಾನ ಕೂಡ ಇರಲ್ಲ ಹಳ್ಳಿ ಜನ್ರಿಗೆ ತುಂಬ ಮುಗ್ದರಿರ್ತಾರೆ ಅವರಿಗೆ ಜ್ಞಾ ಜ್ಞಾನ ಕೂಡ ಅಷ್ಟಿರೊಲ್ಲ ಎಲ್ಲಿ ಹೋಗಿ ಏನು ಮಾಡಬೇಕು ಯಾರ ಹತ್ರ ಕೇಳಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೊಲ್ಲ ಜೊತೆಗೆ ಅವ್ರಿಗೆ ಸರಿಯಾದ ಸೇವೆಗಳು ಕೂಡ ಸಿಗ್ತಾ ಇರಲ್ಲ ವಕೀಲರತ್ರ ಅವ್ರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ ಹೋದರೆ ಅವರು ಅಲ್ಲಿ ದುಡ್ಡು ಕೇಳ್ತಾರೆ ಇವ್ರು ಏನು ಹಳ್ಳಿ ಜನ ಅಂತ್ಹೇಳಿ ಕೆಲವೊಂದುಸರಿ ಮೋಸ ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ಸಾಮಾಜಿಕದಲ್ಲಿ ಸಮಾಜದಲ್ಲಿ ಎಲ್ಲರನ್ನು ಒಂದೇ ಥರ ನೋಡಲ್ಲ ಇವ್ನು ಮೇಲಿನವ್ನು ಇವ್ನು ಕೆಳಗಿನವ್ನು ಇವ್ನಿಗೆ ಯಾಕೆ ಸಹಾಯ ಮಾಡಬೇಕು ಇವ್ನು ಕೀಳು ಜಾತಿಯವನು ಇವ್ನು ನಮ್ಮ ಜೊತೆ ಮಾತಾಡಬಾರ್ದು ಇವ್ರ ಜೊತೆ ಎಲ್ಲ ಮಾತಾಡಬಾರ್ದು ಅಂತ್ಹೇಳಿ ಆ ಥರ ಕೂಡ ಸಮಾಜ ಸಮಾಜದಲ್ಲಿ ಇಕ್ವಾಲಿಟಿ ಅನ್ನೋದು ಇರೋದಿಲ್ಲ ಜೊತೆಗೆ ಅಲ್ಲಿರುವಂತಹ ಏನು ಊರಿನ ಹಿರಿಯರು ಊರಿನ ನಾಯಕರು ಅಥವಾ ಏನು ಮಹಾನಗರ ಪಾಲಿಕೆ ಆಮೇಲೆ ಏನು ಅಲ್ಲಿರುತ್ತೆ ಮಂಡಲ ಅಂತ ಏನು ಕರಿತೀವಿ ಅಲ್ಲಿರುವಂತ ನಾಯಕರು ಕೂಡ ಹಳ್ಳಿ ಜನರಿಗೆ ಸಹಾಯ ಮಾಡೋದಿಲ್ಲ ಅವರು ಸರ್ಕಾರದಿಂದ ಬರೋ ದುಡ್ಡನ್ನೆಲ್ಲ ಅವರೇ ತೊಗೊಂಡು ಹಳ್ಳಿ ಜನ್ರಿಗೆ ಏನೂ ಸಹಾಯ ಮಾಡೋದಿಲ್ಲ ಜೊತೆಗೆ ಅಲ್ಲಿ ಹಳ್ಳಿನ ಏನು ಕೂಡ ಅಭಿವೃದ್ಧಿ ಪಡಿಸೋದಿಲ್ಲ ಜೊತೆಗೆ ಆ ಹಳ್ಳಿ ಜನರಲ್ಲಿ ಆಸ್ಪತ್ರೆ ತೊಂದರೆ ಕೂಡ ಇರುತ್ತೆ ಜೊತೆಗೆ ವಕ್ ಅವ್ರಿಗೆ ಏನಾದ್ರೂ ತೊಂದರೆ ಆದಾಗ ಹೋಗೋದು ಫಸ್ಟು ಆರಕ್ಷಕರತ್ತಿರ ಆರಕ್ಷಕರತ್ತಿರ ಹೋದಾಗ ಅವರು ಕೂಡ ಸರಿಯಾಗಿ ಅವರಿಗೆ ಉತ್ತರವನ್ನ ಕೊಡೋದಿಲ್ಲ ಎಲ್ಲಿ ಹೋದ್ರೂ ಇವಾಗ ಲಂಚ ದುಡ್ಡು ಕೇಳ್ತಾರೆ ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಒಂದು ಮತ್ತು ಕೆಲವೊಂದು ಕಡೆ ಏನು ರೆಕಮಂಡೇಷನ್ ಮೇಲೆ ನಡೆಯುತ್ತೆ ಒಳ್ಳೆಯ ಸ್ವಲ್ಪ ದುಡ್ಡಿರೋ ಜನಗಳಿಂದ ನಾವು ರೆಕಮಂಡೇಷನ್ ಮೇಲೆ ಹೋದರೆ ಬೇಗ ಕೆಲಸ ಆಗುತ್ತೆ ದುಡ್ಡು ಕೊಟ್ಟು ಹೋದರೆ ಬೇಗ ಕೆಲಸ ಆಗುತ್ತೆ ಒಳ್ಳೊಳ್ಳೆಯ ಪ್ರಭಾವಿ ವ್ಯಕ್ತಿ ಅಥವಾ ನಾಯಕರ ಕಡೆಯಿಂದ ಹೇಳಿಸಿದ್ರೆ ಬೇಗ ಕೆಲಸ ಆಗುತ್ತೆ ಜನರಿಗೆ ಇವೆಲ್ಲ ಗ್ರಾಮೀಣ ಭಾಗದ ಜನರು ತಮಗೆ ಬೇಕಾಗಿರುವಂತಹ ಸೌಲಭ್ಯ ಕಾನೂನು ಸೌಲಭ್ಯಗಳನ್ನ ಪಡೆದ್ಕೊಳ್ಳೋಕೆ ಇಂತಹ ಎಲ್ಲ ಸುಮಾರು ಕಾರಣ ಸುಮಾರು ತೊಂದರೆಗಳ್ನ ಎದುರಿಸ್ತಿರ್ತಾರೆ ಜೊತೆಗೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕೆಲಸ ಇಲ್ಲದೇ ಇರೋದು ನಿರುದ್ಯೋಗ ನಿರುದ್ಯೋಗ ಅಂದಾಗ ಅವ್ರಿಗೆ ದುಡ್ಡು ಕೂಡ ಇರೋದಿಲ್ಲ ನಿರುದ್ಯೋಗದಿಂದ ಕೂಡ ಅವರಿಗೆ ಬೇ ಕೊಡಬೇಕಾ ಸಿಗಬೇಕಾಗಿರುವಂತಹ ಹಲವು ಸೇವೆಗಳನ್ನ ಅವ್ರು ಪಡ್ಕೊಳ್ಳೋಕ್ ಆಗೋದಿಲ್ಲ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಗ್ರಾಮೀಣ ಭಾಗದ ಜನರು ಅವ್ರಿಗೆ ಬೇಕಾಗಿರುವಂತಹ ಕಾನೂನಿನ ನ್ಯಾಯಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದಾರೆ